ಒಂದು ಆಟೋ ಬುಕ್ ಮಾಡಿದೇವ್ರಿ ಬಂದದ ಕ ಹೊ ಬಂಗಾರ ದುಖಾನ್ಗೆ ಹೋಗೋದಿತ್ತು ಘರ್ ಆಟ್ ಆಟೋ ಬುಕ್ ಮಾಡಿದೇವ್ರಿ ಬಂಗಾರ ದುಖಾನ್ಗೆ ಹೋಗೋದಿತ್ತು ಆಟೋ ಬುಕ್ ಮಾಡಿದ್ದೆವು ಬಂದದ ಬಂದರ ಕುಂತೀವಿ ಹೋಗಿದ್ದೆವು ಎಲ್ಲ ಖರೀದಿ ಮಾಡಿದ್ದೆವು ನಮ್ಮ ಮನೆಯಾಗೊಂದು ಫಂಕ್ಷನ್ ಅದರಿ ತೊಟ್ಟಿಲ ಕಾರ್ಯಕ್ರಮ ಅದ ಅದಕ್ಕೆ ಬಂಗಾರ ಖರೀದಿ ಮಾಡ್ಲಿಕ್ಕ ಹೋಗಿದ್ದೇವ್ರಿ ಹೋಗಿ ಎಲ್ಲ ಅಲ್ಲಿ ನಿಂತಿರಿ ಆಟೋದವ್ರಿಗೆ ನಿಂದ್ರಿಸಿ ಎಲ್ಲ ತೊಕ್ಕೊಂಡೇವ್ರಿ ತೊಕೊಂಡು ಬರ್ಲಾ ಬಂದೇವ್ರಿ ಬಂದು ಮನೀತ್ತನ ಬಂದಿದೇವ್ರಿ ಮತ್ತು ನೆನ್ಪೋಗಿ ಪರ್ಸ ಬಂಗಾರೆಲ್ಲ ಅದರಾಗೆ ಇತ್ರಿ ಪರ್ಸಿನಾಗ ಅದು ನೆನ್ಪೋಗಿ ಆಟೋದಾಗೆ ಬಿಟ್ಟಿದೇವ್ರಿ ಆಟೋದಾಗೆ ಬಿಟ್ಟಿ ಹೊ ನಾವು ಮನ್ಯಾಗ ಬಂದು ಹುಡುಕ್ಲತ್ತಿದ್ದೇವ್ರಿ ಪರ್ಸ ನಮ್ಮ ಮಕ್ಕಳಿಗೆಲ್ಲ ಕೇಳಿದೇವ್ರಿ ಪರ್ಸ್ ಎಲ್ಲದಾಂಥೇಳಿ ಎಲ್ಲ ಹುಡುಕಾಡ್ದೇರಿ ಕೇಳ್ದರ್ಬಿ ಅದು ಸಿಗಲ್ಲೋಯ್ತು ನಾವು ಆಟೋದಾಗೆ ಬಿಟ್ಟ ಆಟೋದ ಕಂಪ್ನಿಗೆ ಫೋನ್ ಮಾಡ್ದೆವು ಫೋನ್ ಮಾಡಿದ್ರು ಅವರು ಹಾಗೆ ಕಳ್ತ ಹಾಗೆ ಇಟ್ಕೊಮಲ್ಲೂರಿ ಇದ್ರ ವಾಪಸ್ಸು ಕೊಡ್ತಾರ ಆಟೋದವರು ಹಾಗೆ ಇಟ್ಕೊಮಲ್ಲೂರು ಅಂಥೇಳ್ದರಿ ಅದಕ್ಕ ನಮಗ ಭಾಳ ಕಷ್ಟ ಐತ್ರಿ ಎಲ್ಲಾರ ನಂಬರರ ಕೊಡ್ರಿ ಅಂತ್ಕೇಳ್ದೆವು ನಂಬರ್ ಬಿ ಸಿಗಲ್ಲೋಯ್ತ್ರಿ ನಮಗ ಆಟೋ ಎಲ್ಲಿ ತನ ಹೋಗ್ಯದಂತ್ಬಿ ಗೊತ್ತಿಲ್ರೀ ನಮಗೆ ಗೊತ್ತೇ ಆಗಲ್ಲಿ ಹೋಗ್ಯದ್ರೀ ಆಟೋದ ಕಂಪ್ನಿಗೆ ಫೋನ್ ಮಾಡಿದ್ರು ಬಿ ಅವರು ಹೇಳಲ್ಲ ಹೋಗ್ಯಾರಿ ನಮಗೆ ತೊಟ್ಟಿಲದ ಏನು ಮಾಡ್ಬೇಕೋ ಏನೋ ಗೊತ್ತೇ ಆಗಲ್ಲೋಗ್ಯದ ಮತ್ತ ಖರೀದಿ ಮಾಡ್ಬೇಕಂದ್ರು ನಮ್ಮನೆಯವ್ರು ಬೈತಾರ್ ರೀ ದುಡ್ಡೆಲ್ಲ ಖರ್ಚಾಗಿ ಹೋಗ್ಯವ ಎಷ್ಟು ದುಡ್ಡು ಖರ್ಚು ಮಾಡಿ ಖರೀದಿ ಮಾಡ್ಕೊಂಡು ಬಂಗಾರೆಲ್ಲ ಒಂದು ಎರಡು ಮೂರು ತೊಲಿ ಬಂಗಾರ ಇತ್ರಿ ಹೇಗೆ ಮಾಡ್ಬೇಕೋ ಏನೋ ಎರಡು ಲ ಎರಡು ಲಕ್ಷ ಮ್ಯಾಲಿತ್ರಿ ಅದರ ಕಡೇದು ನಮಗೆ ಭಾಳ ಕಷ್ಟ ಆಗ್ಯದ ಹ್ಯಾಂಗೆ ಮಾಡ್ಬೇಕೋ ಏನೋ ಆಟೋದವ್ರಿಗೆ ಜರಾ ನಂಬರರ ಕೊಡ್ರಿ ಆಟೋದವ್ರಿಗೆ ಹೇಳಿ ವಾಪಸ್ಸು ತಂದ್ಕೊಡ್ರಿ ಅಂಥೇಳ್ರಿ ಜ ಹೋಗ್ರಿ ಸರ್ ಜರ ಹೇಳ್ರಿ ರಿಕ್ವೆಸ್ಟ್ ಮಾಡ್ಕೋತೇವ್ರಿ ಹೇಳ್ರಿ ನಮ್ಮನೆಯವ್ರು ಭಾಳ ಕಷ್ಟದಾಗ ಎಲ್ಲ ಖರ್ಚು ಮಾಡಿ ತೊಕ್ಕೊಂಡಿದ್ದೇವ್ರಿ ಕಳೆದೋದರೆ ಕಷ್ಟ ಆಯ್ತದಲ್ಲರಿ ಮಕ್ಳಿಗೆ ಕೂಡ ಮಗಳಿಗೆ ಕೊಡೋದದರಿ ಬೈತರಾ ಗಂಡನ ಮನೆಗೆಲ್ಲ ಹ್ಯಾಂಗೆ ಮಾಡ್ಬೇಕ್ರಿ ಸರ್ ಜರಾ ಹುಡುಕ್ಕೊಡ್ರಿ ತೊಕೊಂಡ್ಬರ್ರೀ ಅಷ್ಟೇ ರಿ ಜರಾ ರಿಕ್ವೆಸ್ಟ್ ಮಾಡ್ತೇವ್ರಿ ತೊಕ್ಕೊಂಬರ್ರಿ ಆಟೋದವ್ರಿಗೆ ಹೇಳ್ರಿ